ನಮ್ಮ ತುಮ್ಕೂರು ಪ್ರದೇಶದಲ್ಲಿ ತುಂಬ ಬೆಳೆ ಯಾವ್ದು ಬೆಳೀತಾರೆ ಅಂದರೆ ಒಂದು ಅಡಿಕೆ ಒಂದು ತೆಂಗು ಇಲ್ಲಿ ಜಾಸ್ತಿ ಬೆಳೀತಾರೆ ಯಾಕೆ ಅಂದರೆ ನಮ್ಮ ಜಾಗಕ್ಕೆ ನಮ್ಮ ಮಣ್ಣಿಗೆ ಅದು ತುಂಬ ಬೇಗ ಹೊಂದ್ಕೊಣುತ್ತೆ ಮತ್ತು ಇಲ್ಲಿ ನಮ್ಮ ಜಾಗ ಇಲ್ಲಿ ತುಮಕೂರು ಇದ್ದ ಜಾಗದಲ್ಲಿ ಆಲ್ಮೋಶ್ಟ ಸೆವೆಂಟಿ ಪರ್ಸೆಂಟ್ ಜನ ತೆಂಗು ಅಂತೂ ಬೆಳೆದೇ ಬೆಳೀತಾರೆ ಅಡಿಕೆನೂ ಅಷ್ಟೇ ಇಲ್ಲಿ ನೀರು ಕೂಡ ಚೆನ್ನಾಗಿ ಸಿಗುತ್ತೆ ಮತ್ತು ಇಲ್ಲಿ ವಾತಾವರಣ ಅಡಿಕೆ ತೆಂಗು ಬೆಳೆಯಲು ಅದು ಹೊಂದುತ್ತೆ ಆದ್ದರಿಂದ ನಮ್ಮ ಜಗದಲ್ಲಿ ಅದು ತುಂಬ ಜನ ಬೆಳೀತಾರೆ ತುಂಬ ರೈತರು ಬೆಳೀತಾರೆ ಹಾಗೂ ಇದು ನಮ್ಮ ರೈತರಿಗೆ ಲಾಭ ಕೂಡ ಬರುತ್ತದೆ ಇದು ನಮ್ಮ ಆರ್ಥಿಕತೆಯನ್ನು ಹೆಚ್ಚುವರಿ ಮಾಡುವುದು ಈ ಬೆಳೆಯಿಂದ